ಹಲೋ ರಮೇಶ್ ಅವರಾ ರಮೇಶ್ ಅವರಾ ನನಗೊಂದು ಇನ್ಫೋರ್ಮೇಷನ್ ಬೇಕಿತ್ತು ನನಗೆ ಎಂಥ ಹೇಳಿದರೆ ನನಗೆ ಈ ಮಂಡಿ ನೋವು ಮಂಡಿ ಚಿಪ್ಪು ಇದರಲ್ಲಿ ನಡಿಯಕ್ಕಾಗಲ್ಲ ಕೂರ್ ಕೂತರೆ ಏಳಕ್ಕಾಗಲ್ಲ ಎದ್ದರೆ ಕೂರಕ್ಕಾಗಲ್ಲ ಆ ಥರ ಆಗಿದೆ ಒಂದು ಒಳ್ಳೆಯ ಯಾವುದಾದ್ರೂ ಡಾಕ್ಟ್ರು ನಿಮ್ಗೊತ್ತಿದಂಗೆ ಇದೆಯಾ ಇದ್ದಾರಾ ಒಳ್ಳೆಯ ಒಳ್ಳೆಯ ಸ್ಪೆ ಸ್ಪೆ ನನ್ನದು ಫಿಫ್ಟಿ ಫಿಫ್ಟಿ ಇದು ಹಾಂ ಹಾಂ ಹಾಂ ಹೌದೌದು ಹಾಂ ಹಾಂ ಅವರ ಹೆಸರು ಎಂತ ಹೇಳ್ರಿ ಅವರ ಡಾಕ್ಟರ್ದು ಇದು ಹಾಂ ಹೌದಾ ಹಾಂ ಮಗ ಚೆನ್ನಾಗಿ ಮಾಡ್ ನೋಡ್ತಾರಲ್ಲ ಹಾಂ ಫಾರಿನ್ ರಿಟರ್ನ ಅಲ್ಲ ಫಾರಿನ್ ರಿಟರ್ನ ಏನೋ ಅಲ್ಲಾ ಅವರು ಹೌದಾ ಹಾಂ ಮತ್ತು ಇದೆಂಥ ಕಾಸ್ಟ್ ಮತ್ತು ಏನು ನಮ್ಮ ನಮ್ಮ ರೇಂಜಿಗಾಗತ್ತಾ ನಮ್ಮ ಮತ್ತೆ ಕಾಸ್ಟ್ಲಿಯಾ ಹಾಂ ಹಾಂ ಹೌದಾ ಹಾಂ ಹಾಂ ಎಲ್ಲ ಕರೆಕ್ಟಾಗಿದ್ಯಂತಾ ಹೌದಾ ಹ್ಞೂ ನಾವದೇ ಸುಮಾರು ಜನರಿಗೆಲ್ಲ ತೋರಿಸಿ ಆಯಿತು ಶಿವಮೊಗ್ಗದಲ್ಲಿ ಇದೆಲ್ಲ ಎಲ್ಲ ಶಿವಮೊಗ್ಗ ಉಡುಪಿ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಲೆಲ್ಲ ಇದು ಮಾಡಿದ್ದೀವಿ ಸ್ಟಾರ್ಟಿಂಗ್ ಸರಿ ಆಗತ್ತೆ ಸ್ಟಾರ್ಟಿಂಗ್ ಸರಿ ಆಗತ್ತೆ ಆಮೇಲೆ ಇದು ಆಗತ್ತೆ ಮತ್ತು ಅವರು ಇದೆಲ್ಲ ಆಪರೇಷನ್ ಆಗಬೇಕು ಚಿಪ್ಪು ಹಾಕ್ಸ್ಕೋಬೇಕು ಅಂತೇಳೆಲ್ಲ ಹೇಳ್ತಾರೆ ಅದು ಹೆವೀ ಇದಾಗತ್ತೆ ನಮಗೆ ಇದರಲ್ಲಿ ತಮ್ದೊಂದು ಮೆಡಿಸಿನಲ್ಲಿ ಕ್ಯೂರ್ ಮಾಡೋ ಒಂದು ಯಾವುದಾದ್ರೂ ಇದ್ದರೆ ಚೆನ್ನಾಗಿತ್ತು ಅಂತ ಇವರಡ್ಡಿಲ್ಲ ಅಲಾ ಆ ಲೆಕ್ಕದಲ್ಲಿ ಹ್ಞೂ ಹ್ಞೂ ಹೌದು ಹೌದು ಹಾಗೇ ಆಗಿದೆ ಅದು ನಾನು ಸುಮಾರು ಖರ್ಚು ಮಾಡಿದ್ದೀನೀಗ ಆಲ್ರೆಡಿ ಹಾಂ ಹಾಂ ಹಾಂ ಬಂದಿದೆ ಅಂತಾ ಹಾಂ ಹಾಂ ಹಾಂ ಹಾಂ ಹಾಂ ಹೌದು ಹಾಂ ಹಾಂ ಹಾಂ ಹೌದಾ

ಹಾಂ

ಹ್ಞೂ ಹಾಂ ಹಾಂ ಹಾಂ ಹಾಂ ಹೌದಾ ಓ ಅದು ಅದು ಆಸ್ ಹಾಂ ಅವರ ಹತ್ರ ತೋರಿಸಿ ಇದು ಮಾಡ್ಬೋದೇನೋ ಅಲ್ಲಾ ಅದರ ಜೊತೆಗೆ ಇದು ಮಾಡ್ಬೋದೇನೋ ಆಯುರ್ವೇದಿಕ್ ಮಾಡ್ಬೋದೇನೋ ಅಲ್ಲಾ ಹಾಂ ಹಾಂ

ಹೌದ್ ಹಾಂ ಹಾಂ ಹಾಂ ಹಾಂ ಹಾಂ ಹೌದೌದೌದು ಮೊಣಕಾಲು ಮತ್ತು ಇಡೀ ಕಾಲಿಗೂ ನೋವಿದೆ ಮೊಣಕಾಲಿಂದ ಸ್ಟಾರ್ಟ್ ಆಗತ್ತೆ ಅದು ಹಾಂ ಸ್ವಲ್ಪ ಬಾಡಿಯೂ ಹಾಂ ಹಾಂ ಹೌದಾ ಓ ಯಾರು ಇವರು ಕಿಶನ್ ಇವರಾ ಹಾಂ ಆಯುರ್ವೇದಿಕ್ ಹಾಂ ಹಾಂ ಹಾಂ ಹೌದೌದೌದು ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಓ ಹಾಂ ಹಾಂ ಹೌದು ಇದು ಅಡ್ಡಿಯಿಲ್ಲ ಹಾಂ ಹಾಂ ಹಾಂ ಓ ಎಲ್ಲ ಕ್ಯೂರ್ ಆಗಿದೆಯಂತ ಎಲ್ಲ ಸರಿಯಾಗಿದೆ ಅಂತಾ ಓ ಹಾಂ ಹಾಂ ಅದೇ ನಮಗೆ ಯಾರೋ ನಂಬರ್ ಕೊಟ್ಟರು ನಿಮ್ಮದು ಇವರ ಹತ್ರ ಇವರ ಹತ್ರ ವಿಚಾರಿಸಿ ಕರೆಕ್ಟ್ ಹೇಳಿ ಗೈಡ್ ಮಾಡ್ತಾರೆ ನಿಮಗೆ ಅಂತೇಳಿದ್ರು ಅದರಿಂದ ನಿಮಗೆ ಕಾಂಟಾಕ್ಟ್ ಮಾಡಿರೋದು ಹಾಂ ಹಾಂ ಹಾಂ ಹಾಂ ನೀವೆಲ್ಲಿ ಸಿಗ್ತೀರಿ ನಾನು ನಾಳೆಯೇ ಬರ್ತೀನಿ ನಾಳೆ ಸಂ ಹೌದಾ ಹಾಂ ಹಾಂ ಹಾಂ ಹಾಂ ಹಾಂ ಸಂಡೇ ನಾಳೆ ಬರ್ತೀನಿ ನಾಳೆ ಭಾನುವಾರ ಆಯ್ತು ಆಯಿತು ಆಯಿತು ಹಾಂ ನಾನು ಹಾಂ ಬೆಳಿಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆವಳಗೆ ಬರ್ತೀನಿ ಆಯ್ತು ಸರ್ ಆಯ್ತು ಆಯ್ತು ಹಾಂ ಆಯ್ತು ತುಂಬ ಧನ್ಯವಾದಗಳು ಆಯ್ತು ಆಯ್ತು ಆಯ್ತು ಹ್ಞೂ ಹ್ಞೂ ಹ್ಞೂ